ತೋಟಗಾರಿಕೆ ನಾನು ರಾಗಿ ರಾಗಿ ಅಲ್ಲ ಇದು ಭತ್ತ ನಮ್ಮಪ್ಪವ್ರು ಹೇಳ್ಕೊಟ್ರು ಯಾವ ಥರ ಮಾಡಬೇಕು ತೋಟಗಾರಿಕೆ ಅಂತ ನಮ್ಮ ತಾತ ಮುತ್ತಾತಗಳು ಎಲ್ಲ ನಾವು ತೋಟಗಾರಿಕೆ ಮಾಡ್ತಾ ಇದ್ದಿದ್ದು ಈಗ ಅದ್ರೊಳಗೆ ಏನಂದರೆ ಭೂಮಿ ಒಳ್ಳೆದಿತ್ತಂದ್ರೆ ಆ ಭೂಮಿಯಿಂದ ಬೆಳೆದು ಇದು ಮಾಡ್ಬೋದು ಆ ಭೂಮಿ ಕಡೆಯಿಂದ ನಾವು ಮಾಡ್ಬೇಕಾರೆ ಟೊಮಾಟೊ ಗಿಡಗಳನ್ನ ನೆಡ್ಬೋದು ಟೊಮಾಟೊನ ಒಳ್ಳೆ ಸೀಡ್ಸು ಆ ಸೀಡ್ಸಿಂದ ತರ್ಬೋದು ಸೀಡ್ಸ್ ನಾವು ಮಡಗಿದ್ರೆ ಅದರಿಂದ ಬೆನಿಫಿಟ್ ಇದೆ ಅದನ್ನ ಸೀಡ್ಸ್ಗಳಲ್ಲಿ ಹೋಗಿ ನಾವು ಜೋಳ ಭತ್ತ ಕಬ್ಬು ಶೇಂಗಾ ಮತ್ತು ಜೋಳ

ಇದು ಮೂಂಗ್ ದಾಲು ಆಮೇಲೆ ಸಾಸಿವೆ ಮೂಲಂಗಿ ಬೀನ್ಸು ತರಕಾರಿ ತರಕಾರಿ ಅಂದರೆ ಟೊಮಾಟ ಇದು ನೂಕಲ್ಲು ಕ್ಯಾರೆಟು ಬೀನ್ಸ್ ಎಲ್ಲ ತಂದು ನಾವು ಮಾಡ್ಬೋದು ಆ ಬೀನ್ಸನ್ನ ಹೆಂಗೆ ನೆಡಬೇಕಂದ್ರೆ ನೆಟ್ಟು ಗಿಡಗಳನ್ನ ಅದನ್ನು ನೆಟ್ಟು ಬೆಳೆನ ಮಾಡಿದ್ರೆ ಅದರಿಂದ ಬೆನಿಫಿಟ್ ಇದೆ ಅದನ್ನು ಹೆಂಗೆ ಮಾಡ್ಬೇಕಂದ್ರೆ ಅದನ್ನೂ ನಾವು ನಾವು ಮನುಷ್ಯರು ಹೇಗೆ ನಾವು ನಮ್ಮ ತಂದೆ ತಾಯಿ ನಮಗೆ ಹೇಳ್ಕೊಟ್ಟಿದ್ದಾರೆ ನಮ್ಮ ತಂದೆ ತಾಯಿನ ಕಡೆಯಿಂದ ನಾವು ಸ್ವಲ್ಪ ಅದನ್ನು ಗೊತ್ತಾಗಿದ ತಕ್ಷಣ ನಾವು ನಮ್ಮ ತಂದೆ ತಾಯಿ ನಮ್ಮ ತಾತವರು ನಮ್ಮ ಅಪ್ಪವ್ರಿಗೆ ಹೇಳ್ಕೊಟ್ರು ನಮ್ಮಪ್ಪವ್ರು ಬಂದ್ಬಿಟ್ಟು ನನಗೆ ಹೇಳ್ಕೊಟ್ಟಿದ್ದಾರೆ ಅದನ್ನ ಗಿಡ ನೆಟ್ಟು ಈ ಥರ ಮಾಡಿದ್ರೆ ಈ ಥರ ಈ ಥರ ಸಿಗ್ತೈತೆ ಅದರ ಬೆನಿಫಿಟ್ ಅಂತ ಅದರಿಂದ ನಾವು ಮಾಡ್ತಾ ಇದ್ದೀವಿ ನಾವು ಮಾಡೋದ್ರಿಂದ ನಮ್ಗೆ ಒಳ್ಳೆಯದಿದೆ ಬೇರವ್ರಿಗು ಒಂದು ಮಾಡಕ್ಕೆ ಇದು ನೀರು ಬೇಕು ನೀರು ಕಟ್ಟಬೇಕು ಬೆಳಗ್ಗೆ ಎದ್ದಿದ ತಕ್ಷಣ ಅದು ಕ್ಲೀನ್ ಮಾಡ್ಕೊಬೇಕು ಔಷ್ಧಿ ಹೊಡಿಬೇಕು ಔಷ್ಧಿಯಿಂದ ನಾವು ಯಾವ ಥರ ಮಾಡ್ಬೇದ್ರು ಆ ಥರ ಮಾಡ್ಕೊಂಡ್ರೆ ಮಾತ್ರ ಬೆನಿಫಿಟ್ ಇದೆ ಇದರೊಳಗೆ ಹೋಗ್ತಾ ಬರ್ತಾ ತೆಂಗು ತೆಂಗಿನ ಕಾಯಿ ತೆಂಗಿನ ಮರಗಳು ಆಮೇಲೆ ಸಹಕಾರಕ್ಕೆ ಒಳ್ಳೆ ಬೆನಿಫಿಟ್ ಇದೆ

ಕೋಸು ಕೋಸು ಅಷ್ಟೆ ಅದನ್ನೂ ಅಷ್ಟೆ ಕೋಸು ನೆಡಬೇಕು ಅದಕ್ಕೆ ನೆಟ್ಟು ಗಿಡಗಳು ತಗೊಂಡು ಅದನ್ನ ನಾವು ತರ್ಬೋದು ಅದನ್ನು ಮಾತಾಡಿದ್ರೆ